ಹಾಂ ಹೂವಿನಂಗಡಿ ವಿಜಯಲಕ್ಷ್ಮಿಯವರು ಅಂತ ನಮ್ಮತ್ತ ಅದು ಹೂ ಹೇಳಿದ್ದೆಲ್ಲ ಕೊಡಿರಿ ನಮ್ಗೆ ಹ್ಞೂ ಒಮ ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಒಂಬತ್ತನೆ ತಾರಿಕಿಗೆ ಹತ್ತು ಕೆಜಿ ಹೂವು ಕೊಡಿರಿ ಹತ್ತು ಹತ್ತು ವೆರೈಟಿ ಕೊಡಿರಿ ಎಲ್ಲವ ನಾನು ಹೇಳಿದ ಪ್ರಕಾರ ಹ್ಞೂ ಹಾಂ ಅದು ಎಲ್ಲ ನಿಮ್ಮ ಕಡೆ ಯಾವ್ತರದ್ದು ಅದಾವ್ ಯಾವ ಟೈಪ್ ಅದಾವ ಎಲ್ಲ ಕೊಡಿರಿ

ಹ್ಞೂ ಎಲ್ಲ ಅದಾವ ಎಲ್ಲ ಕೊಡಿರಿ ಎಲ್ಲ ಒಂದೊಂದು ಕೆಜಿ ಕೊಡಿರಿ ಹ್ಞೂ ಮತ್ತು ಸ್ವಲ್ಪ ಬಿಚ್ಚುವನು ಕೊಡಿರಿ ಸ್ವಲ್ಪ ಸರನೂ ಕೊಡಿರಿ ಅದರೊಳಗೆ ಹಾಂ ಫಂಕ್ಷನಿಗೆ ನಮ್ಗೆ ನಮ್ದು ಒಂಬತ್ತನೆ ತಾರೀಕು ಇದರ ಫಂಕ್ಷನ್

ಹಾಂ ಹತ್ತು ಗಂಟೆ ಅನಕ್ಲೆ ನಾವು ಹಾಂ ಆಯ್ತು ಆಯ್ತು ನಿಮ್ಮದೆಂಗೂ ರೇಟ್ ಯಾ ಏನಿದ್ದಾವೆ ಅದ ಹೇಳಿರಿ ನೀವು ಡುಯನ್ ಡೊ ಡೆಲಿವರಿ ಅದೆ ನಾವು ಬಂದಾಗ ತಗೊಳ್ಬೇಕು ಹಾಂ ಹಾಂ ಆಯಿತು ಒಂದು ರಿಜ್ನೇವಲ್ ರೇಟ್ ಮಾಡಿ ಹೇಳಿರಿ ನಮಗೆ ಹಾಂ ಒಂದೊಂದು ಕೆಜಿ ಕೊಡಿರೆಲ್ಲ ಎಲ್ಲ ವೆರೈಟಿ ಒಂದೊಂದು ಕೆಜಿ ರೇಟ್ ಒಂದು ಏಳ್ನೂರು ಗ್ರಾಮ್ ಇಟ್ಟು ಎಲ್ಲ ಬಿಚ್ಚುವ ಇಲ್ಲರಿ ಉಳಿದದ್ದೆಲ್ಲ ಸರ ಮಾಡಿ ಫಂಷನ್ಗೆ ಹ್ಞೂ ಒಂದು ಹೋಲ್ಸೇಲ್ ರೇಟ್ ಹಾಕ್ಕೊಡ್ರಿ ನಿಮ್ಗೆ ಮತ್ತು ಅಮೌಂಟ್ ಫಂಕ್ಷನ್ ಬೇಕಂದ್ರೆ ನಾವು ಹೇಳ್ತೀವಿ ನಿಮ್ಗೆ ಫೋನ್ ಮಾಡಿ ಹಾಂ ನಿಮ್ಗೆ ಫೋನ್ ಮಾಡಿರಿ ನಾವು ಫೋನ್ಪೇ ಮಾಡ್ತೀವಿ ಏನು ಕ್ಯಾಶ್ ಕೊಡೋಕೆ ಹೋಯ್ ಫೋನ್ಪೇ ಮಾಡ್ಬೇಕು ಎರ್ಡು ಯಾವ್ದಂತ ಕ್ಯಾಶ್ ಹಾಂ ಕ್ಯಾಶೇ ಕೊಡ್ತೀವಿ ರೀ ಚೆಕ್ಕು ನಡಿದಿಲ್ವ ಅಂದರೆ ಕ್ಯಾಶ ಕೊಡ್ಬೇಕು ರೀ ಹೌದೌದು ಮತ್ತು ಚೆಕ್ಕು ಕೊಟ್ವಿ ಮತ್ತು ಫೋನ್ ಪೇ ಮಾಡಿದೆ ಮೋದಿಯವ್ರಿಗೆ ಜಿ ಎಸ್ ಟಿ ಕಟ್ಬೇಕು ಆಗುತ್ತೆ ಅದಕ್ಕೆ ಬೇಡ ನಿಮ್ಗೆ ಕ್ಯಾಶ ಕೊಟ್ಬಿಡ್ತೀವಿ ರೀ ಹಾಂ ಕ್ಯಾಶ್ ಕೊಟ್ಟಿದ್ರೆ ನಾನು ಬಿಲ್ ಆರ್ ಕೊಡ್ತಿರ್ಲ ನಮ್ಗೆ ಅದ್ಕೆ ಹ್ಞೂ ಬಿಲ್ ಆರೆ ಕೊಡಿರಿ ಅದ್ಕೆ ಹಾಂ ಬಿಲ್ ಅದು ಕೊಡಿರಿ ನಾವು ಮತ್ತು ಮನೆಟಗೆಲ್ಲ ಕೊಡ್ಬೇಕಲ್ಲ ಲೆಕ್ಕ ನಮ್ಮ ಮದ್ವೆದು ಫಂಕ್ಷನಿದ್ದು ಎಷ್ಟು ಬರ್ತವೆ ಖರ್ಚು ಅನ್ನೋದ ನೋಡ್ಬೇಕು ಅದೆಲ್ಲ ಹೂವಿಂದು ಎಷ್ಟು ಬಂತು ಬೆಂಡಾಲಿದ್ದು ಎಷ್ಟು ಬಂತು ಬಡ ಬಟ್ರದ್ದು ಎಷ್ಟ್ ಎಲ್ಲ ಖರ್ಚು ಬೇಕಲ್ದೆ ಹ್ಞೂ ಹ್ಞೂ ಆಯಿತು ಅದ್ನ ಕಳಿಸ್ಕೊಡ್ರಿ ಹಾಂ ಓಕೆ ಓಕೆ ತ್ಯಾಂಕ್ ಯು